ದಿನ ನಿತ್ಯದ ಜೀವನ ಎಲ್ಲರಿಗೂ ಭಾಳ ಬೇಸ್ರ್ ಆಗಿರ್ತೈತಿ ಅಂದಾಗ ಒಂದಿಷ್ಟು ಏನಾರೂ ಕಾರ್ಯಕ್ರಮ ಬೇಕಾಕವು ಏನು ಕಾರ್ಯಕ್ರಮ ಬೇಕಾಗ್ತವೆ ಮ ನಾವು ಈ ಮಕ್ಕಳದು ಮೊಮ್ಮಕ್ಕಳದು ನಮ್ಮದು ಮಕ್ಳು ಮಾಡ್ತಾರ ಹೀಂಗೆ ಎಲ್ಲ ಜನ್ಮ ದಿನ್ಗಳನ್ನು ಆಚರಣೆ ಮಾಡ್ತೀವಿ ಇವು ಎಲ್ಲ ಮದ್ಲು ಎಲ್ಲಿ ಇದ್ದವು ಯ ಅವ್ರು ಮದ್ಲು ನೋಡಿರಿ ಕ್ರಿಶ್ಚನ್ರು ಮಾಡ್ತಿದ್ದರು ನಾವೆಲ್ಲ ಸಣ್ಣವ್ರು ಇದ್ದಾಗ ನೋಡು ಕ್ರಿಶ್ಚನ್ರು ಮನೆ ಮ ಈಗ ಎಲ್ಲಾರ ಮನೆಯಗೂ ಜನ್ಮ ದಿನ್ಗಳನ್ನು ಮಾಡ್ತಾರ ಮಾಡಲಿ ಸಂತೋಷ ಪಡಲಿ ಏನಾದರೂ ಬದಲಾವಣೆ ಬೇಕು ನಿತ್ಯ ಜೀವನ ಎಲ್ಲಾರ್ಗೂ ಬೇಸ್ರ ಆಗಿರ್ತತಿ ಏನೋ ಒಂದು ಬದಲಾವಣೆ ಬೇಕಾಗ್ತತಿ ಈ ಜನ್ಮ ದಿನಗಳ ಆಚರಣೆ ಮಾಡ್ತಾರ ಅದು ಎಲ್ಲರ್ಗೂ ಖುಷಿ ಕೊಡ್ತತಿ ಅವ್ರಿಗೆಲ್ಲ ಹೊಸ ಬಟ್ಟೆ ತರುವುದು ಆಮೇಲೆ ಆರತಿ ಮಾಡೋದು ಕೇಕು ಮಕ್ಳಿಗೆ ಕೇಕ್ ಅಂದರೆ ಭಾಳ ಪ್ರೀತಿ ಅವ್ರಿಗೆ ಆ ಕೇಕ ಎಲ್ಲಿಲ್ಲದ ಪ್ರೀತಿ ಆ ಕೇಕ್ ಬೇಕಾಗ್ತೈತಲ್ಲ ಅದ್ರ ಸಲ್ವಾಗ್ ಭಾಳ ಖುಷಿ ಹಿಂಗಾಗಿ ಕೇಕ್ ತರ್ತೀವಿ ತಂದು ಅವನ್ನೆಲ್ಲ ಕಟ್ ಮಾಡುವುದು ಮೇಣ ಬತ್ತಿ ತರುವುದು ಆರತಿ ಇಡುವುದು ನಾವು ಆರತಿ ಇಡ್ತೀವಿ ಮೇಣ ಬತ್ತಿ ಆರ್ಸೋದು ಪಾರ್ಸೋದು ಮಾಡುದಿಲ್ಲ ದಯ್ವಿಟ್ಟು ಯಾರೂ ಆರ್ಸುದು ಬ್ಯಾಡ್ರಿ ಅದನ್ನ ಆರ್ಸ್ಬಾರ್ದು ಅದು ನಾವು ಎಲ್ಲ ಅದು ದೀಪ ಆರ್ಸೋದು ಕೆಟ್ಟು ಸಂಕೇತ ಅದು ದೀಪವನ್ನು ಹಚ್ಬೇಕು ಹೊರತು ಎಂದೂ ಆಫ್ ಮಾಡ್ಬಾರ್ದು ಅದು ಆರಿಸ ಬೇಡ್ರಿ ಆಚರಣೆ ಮಾಡಿರಿ ಹೊಸ ಆಮೇಲೆ ಎಲ್ಲ ಓಣಿ ಒಳಗೆ ಸಣ್ಣ ಸಣ್ಣ ಹುಡ್ಗುರ್ನ ಕರೀತೀವಿ ಅವ್ರ ಜೋಡಿ ಬೇಕಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಕರೀತೀವಿ ಅವರು ಎಲ್ಲ ಬರ್ತಾರೆ ಅವ್ರಿಗೆ ಫ್ರೆಂಡ್ಸ್ ಬಂದ್ರೆ ಭಾಳ ಖುಷಿ ಜಗ್ ಅಷ್ಟು ಚಾಕ್ಲೇಟ್ ತರಬೇಕು ಎಲ್ಲಾರ್ಗೂ ಕೊಡಬೇಕು ಕೇಕ್ ತಿನ್ನಬೇಕು ಮತ್ತು ಅದಲ್ಲದೆ ಮತ್ತು ಏನು ಟಿಫಿನ್ನು ಸ್ವೀಟು ಅವು ಇವು ಮಾಡಿರ್ತೀವಿ ತಿಂತಾರೆ ಎಲ್ಲರೂ ಬಂಧುಬಳಗ ಇದ್ದೂರನ್ನು ಅವ್ರನ್ನ ಎಲ್ಲ ಕರೀತೀವಿ ಅವರು ಬರ್ತಾರೆ ಎಲ್ಲರೂ ಕೂಡಿ ನಕ್ಕೊತ ಒಬ್ಬ ಹುಟ್ಟಿದ ಹಬ್ಬನ ಆಚರಣೆ ಮಾಡ್ತೀವಿ ಅದ್ರಿಂದ ಏನಾಕತಿ ಎಲ್ಲರ್ಗೂ ಒಂದು ಖುಷಿ ಮನಸ್ಸಿಗೆ ಬದಲಾವಣೆ ಆಕತಿ ಬದಲಾವಣೆ ಅನ್ನುವುದು ಭಾಳ ಮುಖ್ಯವಾದದ್ದು ಮನಸ್ಸು ಷ್ ಖುಷಿಪಡಬೇಕು ಆ ಖುಷಿಯಿಂದ ಮತ್ತು ಏನಾಕತಿ ಮತ್ತು ಇನ್ನೂ ಬೇಕಾದಷ್ಟು ಮಾರನೇ ದಿವ್ಸದ ಮತ್ತೆ ಫ್ರೆಶ್ ಆಗಿ ಮತ್ತೆ ಬೇರೆ ಬೇರೆ ಕೆಲಸಗಳನ್ನ ನಾವು ಮಾಡ್ತೀವಿ ಆದರೆ ಅದಕ್ಕೆ ಅದೂ ಅಲ್ಲದೆ ಮತ್ತೆ ಮದ್ವೆ ನಡಿತವು ಮದುವಿ ಅಂತೂ ಭಾಳ ಸಾಂಪ್ರ್ದಾಯಿಕವಾಗಿ ಏನು ಮದ್ವೆ ಮಾಡ್ತೀವಿ ಅದು ಭಾಳ ಸೇರ್ತೈತಿ ನಮಗಂತೂ ಭಾಳ ಸೇರ್ತವೆ ಮದುವೆ ಆಚರಣೆ ಮಾಡುವುದು ಸಾಂಪ್ರದಾಯಿಕವಾಗಿ ಮದ್ವೆ ಮಾಡಿದರೆ ಏನಾಕತಿ ಭಾಳ ಅದ್ರೊಳಗೆ ಒಂದು ವೈಜ್ಞಾನಿಕ ಕಾರಣಗಳು ಇರ್ತಾವೆ ಇರುವುದಿಲ್ಲ ಅಂತಲ್ಲ ಈಗ ನಾಲ್ಕೈದು ದಿವಸ ಮುಂಚೆ ಐದು ದಿವ್ಸ ಮುಂಚೆ ಮೂರು ದಿವ್ಸ ಮುಂಚೆ ಅರ್ಶಿನ ಹಚ್ಚೋದು ಬಳೆ ಇಡಿಸೋದು ಮದ್ಮಗ್ಳು ಮಾಡುವುದು ಏನು ಚಂದ ಚಂದ ಮಾಡುದು ಅದು ಖರೆ ಅಂದರೆ ಸೋದ್ರ ಮಾವ ಬರುವುದು ಅದು ಬಾ ಅದು ಯಾವುದೋ ಒಂದು ಬ ತಪ್ಲು ತರುವುದು ಅದನ್ನು ಹೆಗ್ಲ ಮ್ಯಾಲೆ ಹೊತ್ಕೊಳ್ಳೋದು ಕೊರ್ಳಾಗೆಲ್ಲ ಕಾಯಿ ಪಲ್ಯೆ ಬದ್ನಿಕಾಯ್ದು ಅದರ್ದು ಎಲ್ಲ ಕೊಳ್ಳಾಗೆ ಸರ ಹಾಕೊಳ್ಳುದು ಭಾಳ ಮಜಾ ಇರ್ತೈತೆ ರೀ ಆವಾಗ ಒಂದು ನಗೋದು ಭಾಳ ಚಂದ ಇರ್ತೈತಿ ಅಂಥವೆಲ್ಲ ನೋಡುವುದು ಭಾಳ ಖುಷಿ ಅದು ಮತ್ತು ಬಾಗ್ಲ್ದಾಗ ಒಂದು ಹಂದರಗಂಬ ಅಂತ ಹಾಕ್ತಾರೆ ಅದನ್ನು ಆ ಹಂದರಗಂಬ ಊರ್ತಾರಲ್ಲಿ ಅಲ್ಲಿ ಊರ್ತಾರೆ ಅದಕ್ಕೆಲ್ಲ ಕೆಮ್ಮಣ್ಣು ಸವ್ರ್ತಾರೆ ಅದ್ರ ಮೇಲೆ ಬಿಳೀದು ಬಿಳಿ ಪಟ್ಟಿ ಹಚ್ತಾರೆ ಏನು ಚಂದ ಚಂದ ಮಾಡ್ತಾರೆ ಭಾಳ ಚಂದ ಮಾಡ್ತಾರೆ ಸೋದ್ರ ಮಾವ ತಗೊಂಡು ಬರ್ತಾನೆ ಅವಂಗೆ ಬಟ್ಟೆ ಬರೆ ಎಲ್ಲ ಅವಂಗೆ ಕೊಡೋದು ಇವೆಲ್ಲ ನೋಡಕ್ಕ ಭಾಳ ಚಂದ ಅನ ಅನಿಸ್ತಾವು ಅದಾದ್ಮೇಲೆ ಮತ್ತು ಎಂಗೇಜ್ಮೆಂಟ್ ಅಂತ ಇರ್ತೈತಿ ಯಾವಾಗ ಎಲ್ಲರೂ ಕೂಡ್ತರೆ ಎಲ್ಲ ಸಾಂಪ್ರದಾಯಿಕವಾಗಿ ಎಲ್ಲ ಅವರು ಸ್ವಾಮೀಜಿ ಅವ್ರು ಬರ್ತಾರೆ ಮದ್ವೆ ಮಾಡೋವ್ರು ಆಮೇ ಎಂಗೇಜ್ಮೆಂಟ್ ಮಾಡೋರು ಬರ್ತಾರೆ ಅವರು ಭಾಳ ಚಂದ ಭಾಳ ಚಂದ ಮ ಮಂತ್ರ ಹೇಳ್ತಾರೆ ಆ ಮಂತ್ರ್ದೊಳ್ಗೆ ಅರ್ಥ ಹೇಳ್ತಾರೆ ಎಲ್ಲಾರೂ ಕುಂದ್ರ್ತಾರೆ ರೀ ಭಾಳ ಚಂದ ರೀ ಎಲ್ಲರೂ ಕೂತು ಅವ್ರು ಮುತ್ತೈದೆಯರಿಗೆಲ್ಲ ಹೂವು ಕೊಡೋದು ಎಲೆ ಅಡ್ಕೆ ಕೊಡುವುದು ಉಡಿ ತುಂಬೋದು ಎಲ್ಲ ಮಾಡ್ತಾರೆ ಅದು ಜಗಮಗ ಜಗಮಗ ಅಂತಿರ್ತೈತಿ ಮದುಮಕ್ಳು ಏನು ಕುಂತಿರ್ತಾರೆ ಅದ್ರ ಮುಂದೆ ಭಾಳ ಚಂದ ಜಗಮಗ ಅಂತಿರ್ತೈತೆ ರೀ ಏನು ಲೈಟಿಂಗ್ ಅರೆಂಜ್ಮೆಂಟೂ ಇದು ಮಕ್ಳು ಲಗ್ನ ಅಂದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ಈಗ ಯಾವುದೂ ಖರ್ಚು ಮಾಡಕ್ಕೆ ಹಿಂದೆ ಮುಂದೆ ನೋಡುದೇ ನೋಡುದೇನ ಇಲ್ಲ ರಿ ಈಗ ಆದರೂ ಯಾ ಬೇಕಾದಷ್ಟು ಖರ್ಚು ಆಗ್ಲದು ಅಷ್ಟು ಚಂದ ಮಾಡ್ತಾರ ಅಷ್ಟು ಇದು ಮಾಡ್ತಾರ ಮದ್ಮಗ್ಳು ಮತ್ತು ಅವ್ರು ಇಬ್ರನ್ನೂ ಕರೆದು ಮತ್ತು ಕುಂದರ್ಸಿ ಎಂಗೇಜ್ಮೆಂಟ್ಟದ್ದು ಅದ್ರ ಸೀರೆ ಕೊಡುವುದು ಅವ್ರಿಗೆ ಕೊಟ್ಟು ಕುಂದುರ್ಸುದು ಅದನ್ನೆಲ್ಲನೂ ನೋಡಕ್ಕ ಭಾಳ ಚಂದ ಇರ್ತೈತಿ ಅವ್ರ್ಗ್ ಮ ಮ ಉಂಗುರ ಹಾಕ್ತರ ಆಕಿಗೆ ಅವ್ರು ಉಂಗುರ ಹಾಕುದ್ ಅವಾಗ್ ಅವ್ರ್ಗೆ ಉಂಗುರ ಹಾಕೊದು ಆ ಎಂಗೇಜ್ಮೆಂಟಿಂದು ಸೀರೆ ಉಟ್ಕೊಂಡು ಇರ್ತಾರೆ ಇವ್ರಿಗೂ ನಿಶ್ಚಿತಾರ್ಥದ ಡ್ರೆಸ್ ಹಾಕೊಂಡಿರ್ತಾರ ಈಗಂತೂ ಎಲ್ಲರೂ ಭಾಳ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂತಾರ ಅದಾಯೆ ಆ ಹುಡ್ಗಿಗೆ ಏನು ತಗೊಂಡಿರ್ತದೆ ಅಂಥದ್ದು ಕಲರನ್ನು ವರಗೂ ತಗೊಂಡಿರ್ತಾರೆ ಹಿಂಗಾಗಿ ಅವರು ಕೈ ತುಂಬ ಮೆಹೆಂದಿ ಹಾಕೊಂತಾರೆ ಕಾಲಿಗೆ ಹಾಕುಸ್ಕೊಂತಾರ ಡೆಕೋರೇಷನ್ ಈ ಪಾರ್ಲರ್ ಕರೆಸಿ ಭಾಳ ಚಂದ ಅಲಂಕಾರ ಮಾಡಸ್ಕೊತಾರ ಜೀವನ್ದೊಳಗೆ ಒಂದು ದಿವ್ಸ ಬರ್ತೈತಿ ಮದುವಿ ಅದಕ್ಕೆ ಅದನ್ನೆಲ್ಲನೂ ಭಾಳ ಚಂದ್ವಾಗಿ ಆಚರಣೆ ಮಾಡ್ಕೊತ ಹೋಗ್ತಾರ ಹಿರಿಯರು ಎಲ್ಲರೂ ಕೂಡಿಕೊಂಡು ಭಾಳ ಚಂದ ನಿಶ್ಚಿತಾರ್ಥವನ್ನ ಮಾಡ್ತಾರೆ ಮಾ ರಾತ್ರಿ ಕೆಲವ್ರ್ ಏನು ಮಾಡ್ತಾರೆ ಅಂದ್ರೆ ರಾತ್ರಿನ ಇದನ್ನು ಅರ್ಶಿನ ಕಾರ್ಯ ಮಾಡ್ಬಿಡ್ತಾರೆ ಅರ್ಶಿನ ಹಚ್ಚಿ ಇದು ಮಾಡುದು ಅರ್ಶಿನ ಕಾರ್ಯ ಮಾಡ್ತಾರೆ ಮರುದಿವ್ಸ ಒಬ್ಬೊಬ್ರು ಮುಂಜಾನೆ ಎದ್ದು ಸಾನ ಮಾಡಿಸಿ ಮಾಡಿದ್ಮೇಲೆ ಕೆಲವ್ರು ಅವಾಗ ಅರ್ಶಿನ ಹುಸ್ತರ ಈಮ್ ಹಿಂದಕ್ಕೊಂದು ನಾಲ್ಕೈದು ದಿವ್ಸ ಮದುಮಗನ ಮಾಡೋಮುಂದೆ ಆಗ್ಲೂ ಅರ್ಶಿನ ಹಚ್ಚಿರ್ತಾರೆ ಎಲ್ಲರೂ ಸಣ್ಣವರು ದೊಡ್ಡವರು ಕೂಡಿ ಅರ್ಶಿನ ಆಡಿ ಅಗದಿ ಭಾಳ ಚಂದ ಮಾಡ್ತಾರೆ ಮತ್ತು ಎಂಗೇಜ್ಮೆಂಟ್ ದಿವ್ಸವೂ ಅರ್ಶಿನ ಹಚ್ಚಿ ದೊಡ್ಡವರು ಸಣ್ಣವರು ಸಿಕ್ಕಾಪಟ್ಟೆ ಅರ್ಶಿನ ಹಚ್ಕೊಂಡ್ ಹಚ್ಚುದು ಎಲ್ಲರೂ ನಗ್ತಾರೆ ಖುಷಿ ಪಡ್ತಾರೆ ಒಬ್ರಿಗೆ ಒಬ್ರು ಹಚ್ತಾರ್ ಹೆಚ್ಚು ಹಳದಿ ಇದನ್ನು ಉಟ್ಕೊಂಡು ಇರ್ತಾರ ಮದುಮಗಳಿಗೂ ಹಳ್ದಿದು ಸೀರೆ ಉಡ್ಸಿರ್ತಾರೆ ಆಮ್ಯಾಲ್ ಮರುದಿವ್ಸ ಮರುದಿವ್ಸ ಮತ್ತು ಮರುದಿವ್ಸ ಬೆಳಿಗಿನ ಅಕ್ಕಿಕಾಳು ಅಂತೂ ಚಾಲು ಅಕ್ಕವ್ ರೀ ಭಾಳ ಚಂದ ಇರ್ತಾವೆ ಬೆಳಗಿನ ಅಕ್ಕಿಕಾಳು ನೋಡ್ದ್ರೆ ಎಷ್ಟು ಮುಂಜಾನೆ ಎದ್ದು ಅವರೆಲ್ಲ ಆಚಾರ್ಯರು ಸ್ವಾಮೀಜಿ ಅವರು ಅವ್ರ್ಗೆ ಏನು ಮ ಲಗ್ನದ ತಯಾರಿ ಮಾಡ್ಬೇಕು ಮಾಡ್ತಾರೆ ಆ ಲಗನ ತಯಾರಿ ಎಷ್ಟು ಚಂದ ಮಾಡ್ತಾರೆ ನಿಜವಾಗಿ ಅವ್ರಿಗೂ ನಾವು ಅವ್ರಿಗೂ ನಾವು ಬಹಳ ಆದಾರ್ಯ ಆದರಣೀಯ ಆಗಿರಬೇಕು ಯಾಕಂದರೆ ಆ ಗೌರಿ ಕುಂದುರ್ಸುದು ಅದು ಆ ನಂತರ ಆ ಕುಮ್ ಯು ಅವು ಎಲ್ಲನೂ ಎಷ್ಟು ಚಂದ ಚರಗಿ ಮ್ಯಾಲೆ ಕಾಯಿ ಮತ್ತು ಎಲೆ ಎಲ್ಲ ಇಟ್ಟು ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡಿರ್ತಾರೆ ಅದನ್ನೆಲ್ಲ ನೋಡಕ್ಕ ಎರಡು ಕಣ್ಣು ಸಾಲೊಂಗಿಲ್ಲ ಆ ಕಲ್ಯಾಣ ಮಂಟಪ ಅಂತೂ ಅದ್ದೂರಿ ಕಲ್ಯಾಣ ಮಂಟಪ ಅಷ್ಟು ಚಂದ ಕಲ್ಯಾಣ ಮಂಟಪ ಡೆಕೋರೇಷನ್ ಮಾಡಿರ್ತಾರೆ ಎಲ್ಲ ಬಂಧು ಬಳಗ ಬಂದಿರ್ತಾರೆ ಮಾತಾಡ್ತಾರೆ ನಗ್ತಾರೆ ಬೆಳಗ್ಗೆ ಟಿಫಿನ್ ಮಾಡ್ತಾರೆ ಟಿಫಿನ್ದೊಳಗೆ ಅಗದಿ ಏನು ಬೇಕಾದ್ದು ಇರ್ತೈತಿ ಈಗ ಅಂತೂ ಒಂದೇ ಥರ ಎರಡೇ ಥರ ಅಲ್ಲ ರಿ ನಾಲ್ಕೈದು ಥರದ್ದು ಎಲ್ಲ ಮಾಡ್ಸಿರ್ತಾರೆ ರೀ ಟಿಫಿನು ಸ್ವೀಟು ಏನು ಬೇಕಾದ್ದು ತಿನ್ನಿ ಅಷ್ಟೆಲ್ಲ ಖರ್ಚು ಮಾಡಿ ಸಾಕಷ್ಟು ಇದು ಮಾಡಿರ್ತಾರೆ ಹಿಂಗಾಗಿ ಅವ್ರ್ಗೆ ಏನಾಗಿ ಇರ್ತೈತೆ ಅಂದ್ರೆ ಎಷ್ಟು ಖರ್ಚು ಮಾಡಿ ಮಾಡಿದರೂ ಅಷ್ಟು ಸಂತೋಷ್ಪಡ್ತಾರೆ ಆ ಸಿಕ್ಕಾಪಟ್ಟೆ ಈ ಮದ್ವೆಗೆ ಖರ್ಚು ಮಾಡ್ತಾರ ಆನಂತರ ಅಲಂಕಾರ ಮಾಡ್ತಾರೆ ಭಾಳ ಚಂದ ಅಲಂಕಾರ ಮಾಡ್ತಾರೆ ಮದುಮಗಳದ್ದು ಭಾಳ ಚಂದ ಪಾರ್ಲರ್ ಬಂದು ಅಲಂಕಾರ ಮಾಡ್ತಾರೆ ಮದುಮಗ ಸುಂದರ ಆಗಿರ್ತಾನೆ ಅವು ಎಲ್ಲ ಆಚರಣೆಗಳು ಭಾಳ ಚಂದ ಚಂದ ಮಾಡ್ತಾರೆ ರೀ ಭಾಳ ಚಂದ ಅಂದ್ರೆ ಭಾರಿ ಚಂದ ಮಾಡ್ತಾರೆ ಅವ್ರನ್ನ ನೋಡ್ದ್ ನೋಡ ತಕ್ಕಂಗೆ ಇರ್ತವೆ ಆಮೇಲೆ ಒಂದು ಎಲ್ಲಾರ್ದೂ ಎಲ್ಲರೂ ಬಂದು ಜನರೆಲ್ಲ ಅಕ್ಕಿಕಾಳು ಹಂಗೆ ಎಲ್ಲಾರೂ ಬಂದು ಸಾಮಾನ್ಯವಾಗಿ ಅದು ಒಂದು ಅಕ್ಕಿಕಾಳು ಅಂತ ಬೇರೆ ಇಟ್ಟುಕೊಂಡಿರ್ತಾರಮ್ಮ ಮಧ್ಯಾಹ್ನನ್ದಾಗ ಬೆಳಗಿನ ಅಕ್ಕಿಕಾಳು ಭಾಳ ಚಂದ ಆಕಾವು ಎಲ್ಲರೂ ಅತ್ಯಂತ ಸುಂದರವಾದಂಥ ಒಂದು ಹೆಣ್ಮಕ್ಳು ಅಂತೂ ಭಾಳ ಸೌಂದರ್ಯಮಯವಾಗಿ ಎಲ್ಲ ಸ್ಯಾರಿ ಉಟ್ಟುಕೊಂಡು ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಭಾಳ ಚಂದ ಚಂದ ಇದು ಮಾಡಿರ್ತಾರೆ ಅದರ ಜೋಡಿ ಜನ ಬರೋದು ಮತ್ತು ಅವರು ಎಲ್ಲರೂ ಮಧ್ಯಾಹ್ನನ್ದಾಗ ಎಲ್ಲರೂ ಬರ್ತಾರೆ ಬಂದು ಅಕ್ಕಿಕಾಳಿಗಂತ ಬರ್ತಾರೆ ಅಗದಿ ಎಷ್ಟು ಹೊರೈಟಿ ಹೊರೈಟಿ ಅಡ್ಗೆ ಮಾಡ್ಸಿರ್ತಾರೆ ಆಮೇಲೆ ಎಲ್ಲರೂ ಬಂದು ಕೂತು ಅದೇನು ಈಗ ಮೊನ್ನೆ ಒಂದು ಲಗ್ನಕ್ಕೆ ಹೋಗಿದ್ದೆ ನಾನು ಭಾಳ ಆಶ್ಚರ್ಯ ಅನಿಸ್ತು ನನ್ಗೆ ಅದು ಸುಂದರವಾಗಿ ಅಗದಿ ಭಾಳಷ್ಟು ಹಿಂಗೆ ರೌಂಡಾಗಿ ಒಂದು ಹೂವಿನ ಮಾಲೆಯೆಲ್ಲ ಕಟ್ಟಿ ಭಾಳ ಚಂದ ಮಾಡಿ ಅದರ ನಡುವೆ ಮದುಮಕ್ಕಳು ಇಬ್ಬರನ್ನು ನಿಂದರ್ಸಿ ಅದ್ನ ಅಲ್ಲಿಂದನೇ ಒಂದು ಗಾಲಿ ತಗೊಂಡು ಮುಂದೆ ಮುಂದೆ ತಗೊಂಡು ಬಂದು ಮತ್ತು ವಲ್ಲಿ ಅವ್ರ ಜಗಾಕ್ಕೆ ಕುಂದುರ್ಸ್ತಾರೆ ಎಷ್ಟು ಖರ್ಚು ಮಾಡ್ತಾರ ಎಷ್ಟು ಚಂದ ಮಾಡ್ತಾರ ಭಾಳ ಅದನ್ನು ನೋಡಕ್ಕ ಭಾಳ ಎರಡು ಕಣ್ಣು ಸಾಲುವುದಿಲ್ಲ ಹೀಂಗೆ ಎಲ್ಲ ಸಂಭ್ರಮ ಆಚರಣೆಗಳು ಊರಾಗೂ ಸಾಕಷ್ಟು ನಡಿತಾವೆ ಜಗ್ಗ ನಡಿತವೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗಬೇಕು ಜಾತ್ರಿಗೆ ಹೋಗಬೇಕು ಕಾರ್ಯಕ್ರಮಕ್ಕೆ ಹೋಗಬೇಕು ಭಾಷಣಕ್ಕೆ ಹೋಗಬೇಕು ಮಠ ಮನೆಗಳಿಗೆ ಹೋಗ್ಬೇಕು ಜಾತ್ರೆ ನೋಡಬೇಕು ಇವೆಲ್ಲ ಮನುಷ್ಯರನ್ನು ಒಂದು ಸುಧಾರಣೆ ಮಾಡ್ತವೆ ಬುದ್ಧಿ ಶಕ್ತಿಯನ್ನು